ಹಾಂ ಹೌದು ಮೇಡಮ್ ಹೇಳಿ ಹಾಂ ಸರಿ ಮೇಡಮ್ ಹಾಂ ಆಗುತ್ತೆ ಮೇಡಮ್ ಯಾವತ್ತು ಹೊರ್ಡ್ತೀರಾ ನೀವು ಹಾಂ ಮೇಡಮ್ ಹೌದಾ ಮೇಡಮ್ ಮೇಡಮ್ ವೆಹಿಕಲ್ ನಮ್ಮದು ಗಾಡಿ ನ ನಾಲ್ಕು ಸೀಟಿಂದು ನಾಲ್ಕು ಜನ ಕಂಫರ್ಟೆಬಲಾಗಿ ಹೋಗಬಹುದು ಮೇಡಮ್ ಆಗುತ್ತೆ ಹಾಂ ಸರಿ ಮೇಡಮ್ ಆಯಿತು ಅಡ್ಜೆಸ್ಟ್ ಮಾಡ್ತೀನಿ ಮೇಡಮ್ ದು ನಲವತ್ತು ನಿಮಿಷ ಆಗುತ್ತೆ ಮೇಡಮ್ ಹೌದು ಆಗಬಹುದು ಆಗ್ತೀರಾ ಬೆಳಿಗ್ಗೆ ಓ ಓಪನ್ ಇರತ್ತೆ ಏನು ಕ್ಲೋಸ್ ಇರಲ್ಲ ಸಂಜೆ ಒಂದು ಫೈ ಒಕ್ಲಾಕ್ ಅಥವಾ ಐದು ಗಂಟೆ ಹಾಗೆ ಕ್ಲೋಸ್ ಮಾಡ್ತಾರೆ ನಾವು ಹೊರಟು ಬಂದಿರ್ತೀವಿ ನೀವು ಬೇಕು ಅಂದರೆ ಕರೆ ಮಾಡಿದರೆ ಮತ್ತೆ ಬರ್ತೀವಿ ನಾವು

ನೀವು ಎಷ್ಟೊತ್ತಿಗೆ ಇರ್ತೀರ ಮೇಡಮ್ ಅಷ್ಟೊತ್ತಿಗೆ ಬರ್ತೀವಿ ನಾವು ನಮ್ಮದು ಹಾಂ ಸರಿ ಮೇಡಮ್ ಆಯಿತು ಬರ್ತೀವಿ ನಾವು ಅಲ್ಲಿಗೆ ಒಂದು ಐನೂರು ರೂಪಾಯಿ ಆಗುತ್ತೆ ಓಕೆನಾ ಮೇಡಮ್ ಏ ಇಲ್ಲ ಮೇಡಮ್ ಈಗ ನಾರ್ಮಲಾಗಿ ಅಷ್ಟೇ ತೊಗೋಳೋದು ಎಲ್ಲರೂನೂ ಕಮ್ಮಿನೇ ಹೇಳಿರೋದು ಲಗೇಜೆಲ್ಲ ಇರುತ್ತೆ ಅಂತೀರಲ್ಲ ಸೋ ಮಕ್ಕಳು ಎಲ್ಲ ಆಗತ್ತೆ ಬನ್ನಿ ಮೇಡಮ್ ಒಂದು ನಾ ನಾಲ್ಕು ನೂರು ರೂಪಾಯಿ ಕೊಡಿ ಹಾಂ ಬರ್ತೀವಿ ನಾವು ನೀವು ಕರೆ ಮಾಡಿ ಒಂದು ಆರು ಗಂಟೆಗೆ ಕರೆ ಮಾಡಿ ನಿಮ್ಮ ಮನೆ ಬಿಡಕ್ಕೆ ಮುಂಚೆ ಹಾಂ ಬರ್ತೀವಿ ಮೇಡಮ್ ಹಾಂ ಗುರುವಾರ ಹಾಗಾದರೆ ಪಕ್ಕಾನಾ ಮೇಡಮ್ ಹಾಂ ಸರಿ ಮೇಡಮ್ ಓಕೆ ಥ್ಯಾಂಕ್ ಯು